ಫೋನ್ನಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತಿರುತ್ತೆ ನೋಡಿರೋ ಕಣ್ಣಿಂದ ಎಫೆಕ್ಟ್ ಆಗುತ್ತೆ ಆದರೆ ಪದೇ ಪದೇ ಫೋನ್ ನೋಡೋದು ಇಷ್ಟ ಆಗೋಲ್ಲ ಫೋನಿಂದ ಇಲ್ದಿದೆಲ್ಲ ಕಾಯಿಲೆಗಳು ಅದು ಇದು ಬರುತ್ತೆ ಕಣ್ಣುಗಳಿಗೆಲ್ಲ ಎಫೆಕ್ಟ್ ಆಗುತ್ತೆ ದೃಷ್ಟಿ ಕಡಿಮೆ ಆಗುತ್ತೆ ಕಣ್ಣಲ್ಲಿ ನೋಡಿದ್ರೆ ಫೋನಲ್ಲಿ ಅಲ್ಲಿ ಅದು ಬೇರೆ ಅದು ಇದು ಅ ಅಸಹ್ಯ ಅಸಹ್ಯದ ಅಸಹ್ಯವಾದ ಚಿತ್ರಗಳನ್ನು ನೋಡೋಕ್ಕೂ ಬೇಜಾರಾಗುತ್ತೆ ಫೋನಿಂದ ತುಂಬ ಮಕ್ಕಳು ಕೆಟ್ಟೋಗಿ ಬಿಡ್ತಾರೆ ಬ್ಯಾಡ್ ಹ್ಯಾಬಿಟ್ಸ್ ಕಲ್ತ್ಕೊಂಡು ಬಿಡ್ತಾರೆ ಮಕ್ಕಳು ಇದ್ರಿಂದ ಫೋನಿಂದ ತುಂಬ ಅನಾನುಕೂಲ ಆಗುತ್ತೆ ಮಕ್ಕಳಿಗೆ ಅದರಲ್ಲಿ ವಯಸ್ಕರಿಗೆ ಇದ್ದಿದ್ದ ಕಣ್ಣು ದೃಷ್ಟಿ ದೂರ ಆಗುತ್ತೆ ಆದಷ್ಟು ಕಣ್ಣುಗಳು ಕಣ್ಣುಗಳಿಂದ ಇಲ್ದಿದೆಲ್ಲಾ ಕಾಯಿಲೆಗಳು ಬರುತ್ತೆ ಕಣ್ಣು ದೃಷ್ಟಿ ಕಡಿಮೆ ಆಗುತ್ತೆ ವಯಸ್ಕರಿಗೆ ಮಕ್ಕಳಿಗೆಲ್ಲ ತುಂಬ ದೃಷ್ಟಿ ಕಡಿಮೆ ಆಗುತ್ತೆ ಫೋನಿನಿಂದ ನೋಡ್ತಾ ಇದ್ರೆ ಆದ್ರಿಂದ ಫೋನಿಂದ ಇಲ್ದಿದೆಲ್ಲ ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ ಆದರೆ ಬೇರೆ ಫೋನ್ಗಳಿಂದಲೂ ನೋಡೋ ಪ್ರತಿಯೊಂದೂ ದೃಶ್ಯದಲ್ಲೂ ಕೆಟ್ಟ ಕೆಟ್ದಿರುತ್ತೆ ಅದ್ರಲ್ಲಿ ನ್ಯೂಟ್ಯೂಬ್ನಲ್ಲಿ ಎಲ್ಲ ಚಾನೆಲಲ್ಲಿ ನೋಡ್ದೆ ನೋಡಿ ಮಕ್ಕಳು ತುಂಬ ಕೆಟ್ಟೋಗಿರ್ತಾರೆ ಅದರಿಂದ ಫೋನ್ ಎಷ್ಟು ನೋಡ್ತೀರಿ ಅಷ್ಟೂ ಅನಾನುಕೂಲ ಆಗುತ್ತೆ ಮೈಗೆ ಅವ್ರಿಗೆ ಮೈಂಡ್ಗೆಲ್ಲ ತಲೆಯಿಂದ ಎಲ್ಲ ಅವು ಕೆಟ್ಟದ ಒಂದು ಉತ್ಪತ್ತಿ ಆಗುತ್ತೆ ಕೆಟ್ಟ ದೃಶ್ಯ ಉತ್ಪತ್ತಿ ಆಗುತ್ತೆ ಅದಕ್ಕೆ ಎಷ್ಟು ಫೋನ್ ದೂರ ಇಡ್ತೀರಿ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಮಕ್ಕಳಿಗೆ ಆದಷ್ಟು ಫೋನ್ ನೋಡಲು ಅವಾಯ್ಡ್ ಮಾಡಬೇಕು ಇದರಲ್ಲಿ ಮಕ್ಕಳುನು ಇಷ್ಟ ಅವ್ರಿಗೂನೂ ಹೆಲ್ತ್ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಕಳಿಗೆ ವಯಸ್ಕರಿಗೂ ನೋಡಲು ಕಡಿಮೆ ಮಾಡಬೇಕು ಫೋನ್ ಫೋನಿಂದ ತುಂಬ ಫೋನ್ ನೋಡ್ತಿದ್ರೆ ಕಣ್ಣು ದೃಷ್ಟಿ ಕಡಿಮೆ ಆಗಿ ಮೆದುಳಿಗೆ ಅಪಾಯ ಆಗುತ್ತೆ ಬ್ರೈನ್ಗುನೂ ಅದಕ್ಕೆ ಆದಷ್ಟೂ ಕಂಟ್ರೋಲ್ ಇಂದಲೇ ಅವಾಯ್ಡ್ ಮಾಡಿ ಇರ್ಬೇಕು ಫೋನಿನ್ನು ನೋಡಲು ಮಕ್ಕಳಾಗ್ಲೀ ದೊಡ್ಡೋರಾಗ್ಲೀ ಇದ್ರಿಂದ ಅನಾನುಕೂಲನೂ ಆಗೋದು ತಡೆಸ್ಬೇಕು ಅಷ್ಟೇ ಈ ಜಾಸ್ತಿ ಫೋನಿನಿಂದಲೂ ಪ್ರತಿಯೊಂದೂ ನೋಡೋದು ಒಳ್ಳೇದು ನೋಡಬೇಕು ಕೆಟ್ಟದ್ದು ನೋಡಿ ಮಕ್ಕಳು ಇದು ಫೋನಿಂದ ತುಂಬ ಜನ ಲೈಫೇ ಏನು ನೋಡಿ ಅವ್ರ ಅವರ ಇದ್ರಲ್ಲೇ ಲೈಫಲ್ಲೇ ತುಂಬ ಅನಾನುಕೂಲ ಆಗುತ್ತೆ ಫೋನಿಂದ ಇದು ಅದು ಹಾಳಾದ ದೃಶ್ಯ ನೋಡಿ ನೋಡಿ ಅವ್ರದ್ದು ಮೈ ಮೇಲೆ ಎಫೆಕ್ಟ್ ಬೀಳುತ್ತೆ ಮೈಂಡ್ ಮೇಲೆ ಅದರಿಂದ ಆದಷ್ಟು ಕಡಿಮೆ ಫೋನ್ ನೋಡಲು ಇಷ್ಟಪಡಬೇಕು ಮಕ್ಕಳಾಗ್ಲೀ ದೊಡ್ಡೋರಾಗ್ಲೀ ಅಷ್ಟು